ಹಲೋ ಇದು ಮಧುರಾ ಹೋಟಲ್ ಅಲ್ವಾ ಹಾಂ ಸ್ ಇದು ನಿಮ್ಮ ಆ್ಯಪ್ ಓಪನ್ ಮಾಡಿ ನಿಮ್ಮ ನಂಬರ್ ತೊಗೊಂಡಿದ್ದೀನಿ ಅದರಲ್ಲೇ ನನ್ನ ಅಡ್ರೆಸ್ಗಳನ್ನೆಲ್ಲ ಕಳ್ಸಿಕೊಟ್ಟಿದ್ದೀನಿ ನನಗೆ ಈಗ ನಮ್ಮ ಗೆಳೆಯರು ಇಪ್ಪತ್ತು ಗೆಳೆಯರು ಮತ್ತು ಹತ್ತು ಗೆಳತಿಯರು ಬರ್ತಾ ಇದ್ದಾರೆ ಅವರಿಗೆ ನನಗೀಗ ಊಟ ಬೇಕು ಈಗ ರೈಸ್ ಐಟಮ್ಮು ಏನಿದೆ ಪಲಾವು ಬಿಸಿಬೇಳೆ ಭಾತ್ ಗೀ ರೈಸು ವಾಂಗೀಭಾತ್ ಸರಿ ಒಂದು ಕೆಲಸ ಮಾಡಿ ಪಲಾವು ಇಪ್ಪತ್ತು ಹತ್ತು ಗೀ ರೈಸು ಮತ್ತು ಬಿಸಿಬೇಳೆ ಬಿಸಿಬೇಳೆ ಭಾತ್ ಒಂದೈದು ಮತ್ತು ವಾಂಗಿಭಾತ್ ಒಂದು ಹತ್ತು ಇದಿಷ್ಟು ಪ್ ಪಾರ್ಸಲ್ ಮಾಡಿ ಆಮೇಲೆ ಈಗ ಅದರಲ್ಲಿ ತಿಂಡಿ ಏನಿದೆ ಈಗ ತಿಂಡಿ ಆಂ ಇದು ಇಡ್ಲಿ ವಡೆ ರವೆ ಇಡ್ಲಿ

ಇಡ್ಲಿ ವಡೆ ರವೆ ಇಡ್ಲಿ ಮತ್ತು ಏನಂದಿರಿ ಬೋಂಡ ಹ್ಞೂ ಸರಿ ಒಂದು ಕೆಲಸ ಮಾಡಿ ಇಡ್ಲಿ ರವೆ ಒಂದು ಹತ್ತು ವಡೆ ಒಂದು ಹತ್ತು ಮತ್ತು ಆ ಬೋಂಡ ಒಂದು ಹತ್ತು ಅದ್ರ ಜೊತೆಗೆ ಪಾರ್ಸೆಲ್ ಮಾಡಿ ಎಷ್ಟೊತ್ತಾಗತ್ತೆ ಈಗ ನೀವು ಕಳ್ಸೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತಾ ಸರಿ ಅದು ವಿಳಾಸ ಎಲ್ಲ ನಿಮ್ಮ ಆ್ಯಪಲ್ಲಿ ಹಾಕಿದ್ದೀನಿ ಇದನ್ನು ನೀವು ನನಗೆ ಒಂದು ಗಂಟೆ ಅಂತ ನೀವು ಹೇಳ್ತಾ ಇದ್ದೀರ ಈಗ ನಂಗೊಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಬರಬೇಕಿತ್ತು ಇವೆಲ್ಲ ರೆಡಿ ಐಟಮ್ಗಳಲ್ಲ ಹೇಗೂ ಸರಿ ಆಯಿತು ಈಗ ಅದಷ್ಟನ್ನು ಪಾರ್ಸೆಲ್ ಮಾಡಿ ಈಗ ಟೀ ಕಾಫಿ ಏನಾದರೂ ಪಾರ್ಸೆಲ್ ಮಾಡೋಂಥ ವ್ಯವಸ್ಥೆ ಇದೆಯಾ ಇದೆಯಾ ಹಾಗಾದರೆ ಒಂದು ಹತ್ತು ಕಾಫಿ ಮತ್ತು ಇಪ್ಪತ್ತು ಟೀ ಅದಕ್ಕೆ ಸಪ್ರೇಟ್ ಯೂಸ್ ಆ್ಯಂಡ್ ತ್ರೋ ಲೋಟಗಳು ಎಲ್ಲ ಕೊಟ್ಟುಬಿಡಿ ನಮಗೆ ಮತ್ತು ಪ್ಲೇಟ್ಗಳು ಸುತ ನಮಗೆ ಮತ್ತೆ ಇಲ್ಲಿ ತೊಳೆಯಕ್ಕಾಗದಿಲ್ಲ ಆ ಪ್ಲೇಟ್ಸ್ ಸುತ ಅದ್ರ ಜೊತೆಗೇ ಕಳ್ಸಿಕೊಟ್ಬಿಡಿ ಸರಿ ಹಾಗಿದ್ದರೆ ನಾನು ನಿಮ್ಮ ಆ್ಯಪಲ್ಲಿ ನಿಮ್ಮ ನೋಡ್ತಾ ಇರ್ತೀನಿ ಎಷ್ಟೊತ್ತಿಗೆ ಎಲ್ಲಿ ಡೆಲಿವರಿ ಹೋಗ್ತಾ ಇದೆ ಅಂತ ಅಡ್ರಸ್ ಅನ್ನು ಮಿಸ್ ಆದರೆ ನಾನು ಅಲ್ಲಿ ಕಾಲ್ ಮಾಡಿ ಹೇಳ್ತೀನಿ ಆದಷ್ಟು ಬೇಗ ನನಗೆ ಈ ವಿಳಾಸಕ್ಕೆ ಕಳ್ಸಿಕೊಡಿ